ಜಗತ್ತು ಅಪ್ಡೇಟ್ ಆಗೈತಂದ್ರೆ ವಿಸ್ತಾರ ಆಗೈತಲ್ಲ ಅದು ನಮ್ಮ ಗಮ್ನಕ್ಕೆ ಬಂದೈತೆ ಅಂತಂದರೆ ಹೆಂಗ್ ಅಂತಂದರೆ ಮತ್ತೆ ಬದಲಾವಣೆನು ಆಗೈತೆ ಅದ್ರ ಅಭಿಪ್ರಾಯ ಹೇಳ್ಬಕ್ ಅಂತಂದ್ರೆ ಹೆಂಗ್ ಅಂತಂದ್ರೆ

ಹಿಂಗೆ ಹೋಗ್ಬೇಕಾಗತ್ತ ಹೋಬಕಾಕಿತ್ತು ಅಂತ ಸನ ಅಂತ ಟೈಮ್ನ್ಯಾಗೆ ಏನಾಕಿತ್ತು ಅಂದರೆ ಎಲ್ಲರೇ ಏನರ ಆಯಿತಪ್ಪಾ ಅಂತಂದ್ನಂದರೆ ಎತ್ತಿಗೆ ಏನರ ಆತಂದ್ರೆ ಯಾರಿಗಾರು ಆರಾಮ ಇರಲಿಲ್ಲ ಅನ್ಯಂದ್ರೆ ಇಲ್ಲಂದರೆ ಅಲ್ಲಿ ಯಾವುದೋ ಪ್ರಾಣಿ ಬಂತಂದು ಏನರೆ ಅಟ್ಯಾಕ್ ಮಾಡಿತಂದ್ರೆ ಮತ್ತೆ ಅವೆಲ್ಲ ಫಜೀತಿ ಇರ್ತಿತ್ತು ಹಾಗೆಲ್ಲ ಹೆಂಗ್ ಮಾಡ್ಬೇಕಾಕಿತ್ತು ಏನು ಮಾಡಕೆ ಅವಶ್ಯಕತೆ ಏನು ಇರ್ತಿದ್ದಿಲ್ಲ ಪ್ರಾಣನ ಕೊಡ್ಬೇಕಾಕಿತ್ತು ಆದರೆ ಇವಾಗ ಜಗತ್ತು ಬದ್ಲಾಗೈತಲ್ಲ ಇವಾಗ ಏನು ಮಾಡ್ತೆ ಅನ್ಯಂದ್ರೆ ನಾವು ಇವಾಗೆಲ್ಲ ನಾವು ಸ್ಕೂಟಿ ತಗೊಂಡು ಹೋಕ್ಕೀವಿ ಮತ್ತೆ ಬಸ್ಸಿಗೆ ಹೋಕೀವಿ ಇಲ್ಲ ಕಾರ್ ತಗಂಡು ಹೋಕೀವಿ ಇಲ್ಲ ಬೈಕ್ ತಗಂಡ್ ಹೋಕೀವಿ ಹಿಂಗೈತೆ ಇನ್ನು ಇವು ಇದು ಹೊರ ಸಂಚಾರ ಮಾಡ್ಬೇಕಾರೆ ಹಿಂಗೈತೆ ಎಲ್ಲ ಹೆಲ್ಪ್ ಆಗೈತೆ ಮತ್ತೊಂದು ಯಾವ ರೀತಿ ಮತ್ತೆ ಅದ್ರಾಗೆ ಅಂತಂದರೆ ಈ ಹೊಲ್ದ್ ವಿಚಾರ್ದಾಗೆ ಬಂದಾಗಂದ್ನಂದ್ರೆ ಅವಗೆಲ್ಲ ಪಾಣಿ ಗೀಣಿ ಎಲ್ಲ ಆವಾಗ ಎಲ್ಲಿ ಇರ್ತಿದ್ವು ಹೆಂಗ್ ಇರ್ತಿದ್ವು ಏನು ಗೊತ್ತ ಆಕಿದ್ದಿಲ್ಲ ಏನೇನು ಮಾಡ್ತಾರೆ ಏನೇನು ಇಲ್ಲ ಅಂತ ಗೊತ್ತಾಗೊದಿಲ್ಲ ಇವಗೆಲ್ಲ ನೋಡಿದ್ನೆಂದ್ರೆ ಮತ್ತೆ ಎಲ್ಲ ಕಂಪ್ಯೂಟ್ರ್ ಅಪ್ಡೇಟ್ ಇರ್ತೈತಲ್ಲ ಇವಾಗ ಏನು ನೋಡ್ಬೇಕಂತ ಅಂದ್ರು ಅವಾಗೆಲ್ಲ ಏನು ಈ ಯಾರ ಸಿಗ್ನೇಚರ್ ಯಾರಿಗೆ ಮಾಡ್ಬಿಟ್ರು ಮತ್ತೆ ಹೊಲ ಯಾರ್ಯಾರ್ ಹೆಸ್ರಲ್ಲೆ ಆಗ್ಬಿಡ್ತಿತ್ತೆ ಇವಾಗ ಕಂಪ್ಯೂಟ್ರ್ ಅಪ್ಡೇಟೆಡ್ ಇದೆ ಅಪ್ಪಿಡೇಟ್ ಐತಲ್ಲ ಇವಾಗ ಏನು ಮಾಡ್ತರೆ ಅನ್ಯಂದ್ರೆ ಎಲ್ಲ ಕಂಪ್ಯೂಟ್ರ್ ಸಿಸ್ಟಮ್ ಬಂದಾಗಿಂದ ಏನು ಒಂದು ಮೆಸೇಜ್ ಹೋಗ್ಬೇಕಂದ್ರು ಆಧಾರ್ ಕಾರ್ಡಿಗೆ ಅಥವಾ ಆಧಾರ್ ಕಾರ್ಡ್ ಲಿಂಕ್ ಇರತಕ್ಕಂತ ಪೋನಗೆ ಹೋಗ್ಬಿಡ್ತೈತೆ ಅವಾಗೆಲ್ಲ ನಮ್ಗೆ ಏನಾಗಿಬಿಡ್ತತಿ ವಿಷಯ ಇಲ್ಲೆ ಗೊತ್ತಾಗ್ಬಿಡ್ತೈತೆ ನಮ್ಮದು ನಮ್ದು ಹೊಲ ಯಾರು ಮಾಡ್ಶಣಕುಂದ್ರೆ ನಮ್ಮ ಮನೆ ಯಾರು ಮಾಡ್ಶಣಕುಂದ್ರ್ ಅಂತ ನಮ್ಗೆ ಏನು ಬಂದುಬಿಡ್ತತಿ ಮೆಸ್ಸೇಜ್ ಬರ್ತೈತೆ ಇಲ್ಲ ಪೋಸ್ಟಿಗೆ ಬಂದು ಬಿಟ್ಟಿರ್ತೈತೆ ಆವಾಗೆಲ್ಲ ಹೆಂಗೇ ನಮ್ಮಂತರು ಇರ್ತಾರಲ್ಲ ಅವ್ರು ಸಿಗ್ನೇಚರ್ ಮಾಡಿಬಿಟ್ರೆ ಹೋಗ್ಬಿಡ್ತಿತ್ತು ಸಿಗ್ನೇಚರ್ ಏನು ಹೆಂಗಾರ ಮಾ ಆವ್ಗಿನ ಜನ ಏನು ಸಿಗ್ ಸೈನ್ ಮಾಡ್ತಿರಲಿಲ್ಲ ಹೆಸ್ರ್ ಬರ್ದು ಬಿಡ್ತಿದ್ದರು ಹಂಗಾಗಿ ಅದು ಏನಾಗಿಬಿಡ್ತು ಹೊಲ ಗಿಲ ಎಲ್ಲ ಇದರಿಂದ ಹಾನಿ ಆಗಿತ್ತು ಮತ್ತೆ ಇವಾಗ ಏನು ಹಂಗ್ ಮಾಡೊಂಗಿಲ್ಲ ಎಲ್ಲ ಕಂಪ್ಯೂಟ್ರ್ ಸಿಸ್ಟಮ್ ಎಲ್ಲ ಮಾಡ್ತಾರಲ್ಲ ಇದ್ರಿಂದ ಭಾಳ ಹೆಲ್ಪ್ ಆಗುತ್ತೆ ಹೊಲ್ದಾಗ್ ಆಗಿರ್ಬೋದು ಇನ್ನು ಕೃಷಿ ಒಳಗೆ ಬಂದೆ ಅಂದರೆ ಅದರಾಗು ಭಾಳ ಉತ್ತಮ ಆಗೈತೆ ಅದಕ್ಕೆ ಅನ್ಯಂದರೆ ಅವಾಗೆಲ್ಲ ಮತ್ತೆ ಗೊಬ್ಬರ ಒಬ್ಬ ಇಬ್ಬರೇನೆ ಹಾಗ್ತನೆ ಇದ್ದಿದ್ದಿಲ್ಲ ನಾವು ಅವಾಗ ಹಂಗ ಸುಮ್ನೆ ಬಿದ್ದ ಬೀಜ ತಗೊತೀವಿ ಬಿತ್ತುತ್ತಿದ್ವಿ ಬಂದು ಬಿಡ್ತಿದ್ವಿ ಇವಾಗ ಅದ್ನಂದ್ರೆ ಬಿತ್ತದು ಆದ್ಮೆಗೆ ಮಣ್ಣಿಗೆ ಅದಕ್ಕೆ ಏನು ಹಾಕ್ಬೇಕು ಗೊಬ್ಬರ ಹಾಕ್ತಿವಿ ಇವಾಗ ಅದಕ್ಕೆ ಯಾವ ಯಾವ ಗೊಬ್ಬರ ಬೇಕಾಗುತ್ತೆ ಡಿ ಎ ಪಿ ಹಾಕ್ತಿವ್ ಇಲ್ಲ ಹಿಂಗತೆ ಅದಕ್ಕೆ ಯಾ ಯಾ ಗೊಬ್ಬರ ಬೇಕಾಗತಲ್ಲ ಆಯಾ ಗೊಬ್ಬರ ಹಾಕಿ ಅದರಿಂದ ನಮ್ಗೆ ಏನಾಗುತ್ತೆ ಬೆಳೆನು ಛಲೋ ಬಂದಿರ್ತೈತೆ ಅದರಿಂದ ನಾವು ಮುಂದು ಅರಿಬೇಕಾಕತೆ ಮತ್ತೆ ಅಪ್ಡೇಟ್ ಹೆಂಗ ಮತ್ತೆ ಇನ್ನೊಂದು ಯಾವ ರೀತಿ ಅಂತಂದ್ನ ಅವಾಗೆಲ್ಲ ಬಿತ್ಬೇಕಾದ್ನಂದ್ರೆ ಎರಡು ಎತ್ತು ಇಟ್ಕೊಂಡೆ ಬಿತ್ಬೇಕಾಗಿತ್ತು ಒಂದು ಒಂದು ದಿನ್ದಾಗೆ ಎರಡು ಎಕ್ರೆ ಅಷ್ಟೆ ಬಿತ್ತತಿದ್ರು ಮತ್ತೆ ಆಳು ಜಗ ಮಂದಿ ಬೇಕಾಗಿತ್ತು ಮತ್ತೆ ರೊಕ್ಕದ್ದೆ ಆ ಪರಿಸ್ಥಿತಿ ಕಠಿಣ ಆಗಿತ್ತ ಆದ್ರೆ ಈಗ ಹಂಗ್ ಇಲ್ಲ ಒಂದು ತಾಸಿನಾಗೆ ಗೆ ಏನು ಮಾಡ್ತಿತ್ತು ಒಂದು ಟ್ರ್ಯಾಕ್ರ್ ಹೋಗಿ ಬಿತ್ಕೆಂಬಂದು ಬಿಡ್ತಿತ್ತು ಒಬ್ಬಾತ ಮನುಷ್ಯ ಬೆ ಸಾಕಾಕತಿ ಹಿಂದ್ ಕುಂಟೆ ಕೆತ್ತಾಕೆ ಟ್ರ್ಯಾಕ್ಟ್ರಿಗು ಮತ್ತೆ ಎತ್ತಿನ ಭಾಳ ಡಿಫರೆನ್ಸ್ ಐತೆ ಅದಕ್ಕೆ ಅನ್ಯಂದ್ರೆ ಎತ್ತು ಮಾಡೊ ಬಾಳವಿನೆ ಬೇರೆ ಟ್ರ್ಯಾಕ್ಟ್ರ್ ಬಾಳವಿನೆ ಬೇರೆ ಟ್ಯಾಟ್ರ್ ಓಡ್ಯಾಡಿ ಬಿಡ್ತೈತೆ ಬಿತ್ಕೆಂಬಂದು ಬಿಡ್ತೈತೆ ಹಿಂಗೆ ಟ್ಯಾಕ್ಟ್ರಿ ಇನ್ನು ಮೊಬೈಲ್ನ್ಯಾಗೆ ನೋಡಿದಾನ್ಯಂನ್ಯಂದ್ರೆ ಏನರ ಬೇಕಾತು ಅಂದರೆ ಏನರ ಕೇಳ್ಬಕಾತನ್ಯಂದ್ರೆ ಈಗೀಗ ಅಂತು ಮತ್ತಿಷ್ಟು ಅಪ್ಡೇಟ್ ಆಗ್ಬಿಟ್ಟಾತು ಏನರ ಕಾಲೇಜಿಗೆ ಹೋಗೊ ಹುಡ್ಗ್ಯಾರು ಸ್ಕೂಲ್ ಹೋಗೊ ಹುಡ್ಗುರ್ದ್ ಅಂತು ಎಲ್ಲ ಮೊಬೈಲ್ನ್ಯಾಗೆ ಹಾಕ್ಬಿಡ್ತಾರೆ ಏನು ಬಾ ತರಬೇಕು ಏನಿಲ್ಲ ಹೆಂಗೆ ಎಂಥ ಅಂತಂದು ಇಲ್ಲ ಅನ್ಯಂದ್ರೆ ಆವಾಗೆಲ್ಲ ನಾವು ಏನರ ನೋಟ್ಸ್ ಗೀಟ್ಸ್ ಬರಿಬೇಕು ಅನ್ಯಂದ್ರೆ ಏನು ಹುಡ್ಕೆ ಏನು ಸಿಗ್ತಿದ್ದೆ ಇಲ್ಲ ನಮಗೆ ಎಲ್ಲ ಗ್ರ ಎಲ್ಲರು ಇದ್ದಲ್ಲೆ ಹೋಗ್ ತಗೊಂಬರ್ತಿದ್ವಿ ಈಗೇನು ಹಂಗಿರಲ್ಲ ಒಂಚೂರು ನೆಟ್ ಹಾಕ್ಸ್ಕ್ಯಾಂಬುಟ್ನಂದ್ರೆ ಆಯಿತು ನಮಗೆ ಇವತ್ತು ಏನು ಬೇಕು ಇಲ್ಲಿ ಇಡೀ ಜಗತ್ನಾಗೆ ಏನು ಆಗಾಕೆ ಕುಂತೈತೆ ಅನ್ನೋದು ಇಲ್ಲೆ ನಾವು ಏನು ಮಾಡ್ಬೋದು ಪೋನ್ನ್ಯಾಗೆ ನೋಡಿ ಬಿಡ್ಬೋದು ನಮ್ಗೆ ಯಾವ್ದಾರು ನೋಟ್ಸ್ ಬೇಕಾಗಿತ್ತು ಅಂದ್ರೆ ಹಿಸ್ಟ್ರಿ ಆಗಿರ್ಬೋದು ಬಯೋಲಜಿ ಆಗಲಿ ಕೆಮಿಸ್ಟ್ರಿ ಏನೇ ಬೇಕಾಗಿತ್ತು ಅಂದ್ರೆ ಯುಟ್ಯೂಬ್ ಅಥವಾ ಗೂಗಲ್ ಕ್ರೋಮಿಗ್ ಹೋಗಿ ಏನು ಮಾಡ್ಬೋದು ನಾವು ನೋಡಿ ಸರ್ಚ್ ಮಾಡ್ಕ್ಯಂಡು ಹುಡಿಕ್ಕೊಂಬಿಡ್ಬೋದು ಮತ್ತೆ ನೋಟ್ಸ್ ಬೇಕಾತಂದ್ರೆ ಫೆನ್ಗಳು ದೂರ ಇದ್ರೆ ಫೋನ್ ಮಾಡ್ಬೇಕನು ಫೋನ್ ಮಾಡಿಬಿಟ್ರೆ ಸಾಕು ಐದು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ಬಿಡ್ತಾರೆ ಮತ್ತೆ ಪೋನ್ಪೇ ಆಗಿ ಬಂದೈತೆ ಇವಾಗ ನಮ್ಗೆ ಏನರ ಅರ್ಜೆಂಟ್ ಎಮರ್ಜನ್ಸಿ ಬೇಕಿತ್ತು ಪೋನ್ಪೇ ಯಾರು ಜೊತೆನ ಮಾಡ್ಸ್ಯಂಬಿಡ್ಬೋದು ಅಥವಾ ನಾವು ಅಥವಾ ನಮ್ಮ ಕಡೆ ಕೈಯಾಗೆ ರೊಕ್ಕ ಇಲ್ಲಪ್ಪ ಅಂದ್ರೆ ರೊ ಮೊಬೈಲ್ನಾಗೆ ರೊಕ್ಕ ಇರ್ತೈತಲ್ಲ ಹಾಕಿ ಬಿಡ್ತೀವಿ ಈಗ ನಾವು ಹಾಕಿ ಬಿಟ್ಟರೆ ಪೋನ್ಪೇ ಭಾಳ ಉತ್ತಮ ಆಗೈತೆ ಮತ್ತೆ ಎ ಟಿ ಎಮ್ ಅಂತ ಬಂದೈತೆ ಪೋನ್ಪೇ ನಮ್ಗೆ ವರ್ಕ್ ಇಲ್ಲಪ್ಪ ನಮ್ಗೆ ಸ್ಮಾರ್ಟ್ ಪೋನ್ ಇಲ್ಲಪ್ಪ ಅಂತಂದ್ರೆ ಎ ಟಿ ಎಮ್ ಕೊಡ್ತಾರೆ ಇವಾಗ ಆವಾಗೆಲ್ಲ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಒಂದೆ ಇರ್ತಿತ್ತು ಅದನ್ನು ಯಾವಾಗ ಯಾವಾಗೊ ಚೆಕ್ ಮಾಡ್ಸಕೊಂಬರ್ತಿದ್ವು ಹೋಗಿ ಈಗ ಪಾಸ್ಬುಕ್ ತೊಗೊಂಡು ಏನು ಮಾಡ್ತೀವಿ ನಾವು ನಾವು ಒಂದು ಅಪ್ಲಿಕೇಶನ್ ಕೊಟ್ಬಿಟ್ರೆ ಆತು ಎ ಟಿ ಎಮ್ ಕೊಟ್ಬಿಡ್ತಾರೆ ಅವರು ಎ ಟಿ ಎಮ್ ಕೊಟ್ವಿ ಅಂದ್ರೆ ಏನು ಮಾಡ್ತಾರೆ ಎ ಟಿ ಎಮ್ ನಮ್ಗೆ ಎಲ್ಯಾರು ಬೇಕಾಗಿತ್ತು ಈಗ ಬರಾಕೆ ಕುಂತೇವೆ ಎಲ್ಲರ ಸಿಕ್ಕಾ ಸಿಗ್ತಾವೆ ಅದ್ರಾಗೆ ಒಂದು ನಾಲ್ಕು ಪಿನ್ ಹಾಕ್ಬಿಟ್ರ್ ಆಯಿತು ಅದು ರೊಕ್ಕ ಕೊಟ್ಟು ಬಿಡ್ತೈತೆ ನಮ್ಗೆ ಎ ಟಿ ಎಮ್ ಬಂದೈತೆ ಪೋನ್ಪೇ ಬಂದೈತೆ ಹೀಗಂತ ಹೆಲ್ಪ್ ಆಗತ್ತೆ ಮತ್ತೆ ನಮ್ಗೆ ಹೋಗ್ಬರಕನ ಆಯ್ತು ಕಲ್ಝ ಕಲಿಯಾದು ಆಗಿರ್ಬೇಕು ಕಲಿಯೋದು ಇವಾಗ ನಮ್ಮ ಬಸ್ಸಿನ ಸಂಚಾರ ಎಲ್ಲ ಉತ್ತಮ ಆಗೈತೆ ಬಸ್ಸಿಗೆಲ್ಲ ಊರಿಗೆ ನಾಲ್ಕು ಐದು ಬಸ್ ಬರ್ತಾವೆ ಮುಂಜಾನೆ ಹೋಗ್ ಸಂಜೆಗೆ ಬಂದು ಬಿಡ್ತೀವಿ ಇದರಿಂದ ನಾವು ನಾಲೇಜನ್ನ ಇಂಪ್ರೂವ್ಮೆಂಟ್ ಆಕತೆ ಈ ಕಾಲೇಜಿಗೆ ಹೋಗ್ಬೇಕನ್ಯಂದ್ರ ಆವಾಗೆಲ್ಲ ಕಾಲೇಜಿಗೆ ಬಸ್ಸೆ ಇರ್ತಿದ್ದಿಲ್ಲ ನಡ್ಕ್ಯಂತ ನಡ್ಕ್ಯಂತ ಹೆಣ್ ಮಕ್ಳು ಹೆಂಗ್ ಬರ್ಬೇಕು ಆಕೈತೆ ರಾತ್ರಿ ಗಂಡು ಮಕ್ಳು ಆಗಲಿ ಹೆಣ್ ಮಕ್ಳು ಆಗಲಿ ರಾತ್ರಿ ಟೈಮ್ನ್ಯಾಗೆ ಬರ್ಬೇಕನ್ಯಂದ್ರೆ ಏನರ ಆತಪ್ಪ ಏನರ ಯಾರಿಲ್ಲ ಅಂದರೆ ಏನು ಮಾಡಕೆ ಆಗುತ್ತೆ ಏನು ಮಾಡೋಕಾಗಲ್ಲ ಇವಾಗನ್ಯಂದ್ರೆ ಇರಲ್ಲ ಬನ್ ತಾಸಿಗೆ ಒಂದೊಂದು ಬಸ್ ಇರ್ತವೆ ತಾಸಿಗೆ ಒಂದು ಹೋಗ್ಬೋದು ಇದರಿಂದ ಬರ್ಬೋದು ಇದರಿಂದ ನಮ್ಗೆ ಅಕ್ಷರ ಜ್ಞಾನ ತಿಳುವಳಿಕೆ ಹೆಚ್ ಆಕತೆ ಮತ್ತೆ ಯಾವ ರೀತಿ ಬದಲಾವಣೆ ಆಗೈತೆ ಜಗತ್ತು ಅಂತನ್ಯಂದ್ರೆ ಇವಾಗ ನಮ್ಗೆ ನಾಲೆಜ್ ಇಂಪ್ರೂವ್ಮೆಂಟ್ ಆಕತೆ ಈ ಪುಮ ಪೋನ್ನಾಗೆ ಏನು ಹೇಳ್ರ್ ಹೇಳ್ಬಕ್ ಅನ್ಯಂದ್ರೆ ಕಾಲೇಜಿನಾಗೆ ಆಲ್ಮೋಸ್ಟ್ ಎಲ್ಲರು ಗ್ರೂಪ್ ಅಂದು ಮಾಡ್ಕೊಂಬಿಡ್ತೀವಿ ಯಾರು ಮೇಡಮ್ ಹಾಕಿದ್ದು ಮೇಡಮ್ ಆವಾಗೆಲ್ಲ ಪೋನ್ ಇರಲಿಲ್ಲ ಅನ್ಯಂದ್ರೆ ಮೇಡಮ್ ಯಾರೊ ಒಬ್ರಿಗೆ ಹೇಳಿರ್ತಾರ್ ಅವರು ಒಬ್ರು ನೋಟೀಸ್ ಬೋರ್ಡಿಗೆ ಅಂಟಿಸಿ ಅದನ್ನು ನಾವು ನೋಡ್ಕ್ಯಂಡು ತಿಳ್ಕಳ ಅಷ್ಟೊತ್ತಿಗೆ ಡೇಟ ಮುಗದೋಗಿ ಬಿಡ್ತಿತ್ತು ಅದು ಇವಾಗ ಏನು ಆಗೈತೆ ಮೇಡಮ್ ಒಂದು ಗ್ರೂಪ್ ಮಾಡ್ಕ್ಯಂತಾರೆ ಆ ಗ್ರೂಪ್ನ್ಯಾಗೆ ಹಾಕ್ಬಿಡ್ತಾರೆ ಎಲ್ಲ ಇಡೀ ಕಾಲೇಜಿಂದ ಕಾಲೇಜಿಗೆ ಹೋಗ್ಬಿಡ್ತೈತಿ ಮತ್ತೆ ಈಗ ಪೊಲೀಸ್ ಎಕ್ಸಾಮ್ ಪಾಲಿಸ್ ಎಕ್ಸಾಮ್ ಎಲ್ಲ ಬರಿತಿರ್ತೀವಿ ನಾವು ಆ ಟೈಮಿಗೆ ನಮ್ಗೆ ಎಲ್ಲ ಬುಕ್ ಬೇಕಾಗಿರ್ತೈತೆ ಇವಾಗ ನಮ್ಮ ಬುಕ್ ಅಂಗಡಿಗೆ ಹೋಗ್ ತಗಂಬರ್ಬಕು ಅಂದ್ರೆ ನಮ್ಮ ಕಡೆ ಟೈಮ್ ಇರಲ್ಲ ಅಥವಾ ರೊಕ್ಕ ಇರಲ್ಲ ಹಿಂಗತೆಲ್ಲ ಆಗತಿರ್ತೈತೆ ಆವಾಗ ಏನು ಮಾಡ್ತೀವಪ್ಪ ಅನ್ಯಂದ್ರೆ ಇಲ್ಲೆ ಮೀಶೋ ಅಥವಾ ಫ್ಲಿಪ್ಕಾರ್ಟು ಇಂಥವೆಲ್ಲ ಯೂಸ್ ಮಾಡ್ಕೊಂತಿವಲ್ಲ ಅದರಾಗಿಂದ ಆಡ್ರ್ ಮಾಡಿ ಕೊಟ್ಟು ಬಿಡ್ತೀವಿ ಡ್ರಸ್ ಆಗಿರ್ಬೇಕು ಬುಕ್ ಅಂತೇನಲ್ಲ ಡ್ರಸ್ಸನ್ನು ಆಗಿರ್ಬೋದು ನಮ್ಗೆ ಏನು ಬೇಕಾಗೈತೆ ಅದು ಮನೆಗೆ ಎಲ್ಲ ಆಗಿರ್ಬೋದು ಅದ್ನ ಏನು ಮಾಡ್ತಿವಿ ನಾವು ಇಲ್ಲ ಮೊಬೈಲ್ನ್ಯಾಗೆ ಆಡ್ರ್ ಮಾಡ್ಬಿಡ್ತೀವಿ ಆಡ್ರ್ ಮಾಡಿಬಿಟ್ರೆ ಇದು ಇಷ್ಟು ದಿನಕ್ಕೆ ಬರ್ತೈತೆ ನಾವು ಇದು ಮತ್ತೆ ಅವ್ರು ನಾವು ಇದ್ದ ಜಾಗದಾಗೆ ಬಂದು ಕೊಟ್ಟು ಹೋಕಾರಲ್ಲ ಅದ್ರ ಟೈಮ್ ಸೇವ್ ಆಗತ್ತೆ ಮನಿನು ಸೇವ್ ಆಗತ್ತೆ ಹೌದಿಲ್ಲೊ ಮತ್ತೆ ಅಲ್ಲಿ ಹೋಬರಾಕನ್ನ ಖರ್ಚು ಇರ್ತೈತೆ ಇದು ಖರ್ಚು ಇಲ್ಲದ್ದು ಹೌದಲ್ಲ ಅವ್ರು ಖರ್ಚು ಇಲ್ದೆ ಆಗುತ್ತಲ್ಲ ಅವ್ರು ನಮ್ಮ ಮನಿಗೆ ಬಂದು ಕೊಟ್ಟೋಗಿ ಬಿಡ್ತಾರೆ ನಮ್ಗೆ ಏನು ಬೇಕಾಗಿರಲಿ ಅದು ಬುಕ್ ಆಗಿರ್ಬೇಕು ಬಟ್ಟೆನ ಆಗಿರ್ಬೋದು ಇದನ್ನ ಆಗಿರ್ಬೋದು ಮತ್ತೆ ಈ ಮನಿ ಗಿನಿ ಕಟ್ಟಿಸ್ಬೇಕ ಅದ್ನೇನು ದೊಡ್ಡ ದೊಡ್ಡ ಅಮೌಂಟಲ್ಲಿ ಇರ್ತೈತೆ ಕೈಯಾಗ ಹಿಡ್ಕಂಡು ಅಡ್ಡಾಡದು ಆಗಲ್ಲ ಲಕ್ಷ ಗಟ್ಟಲೆ ವ್ಯವಹಾರ ಮಾಡ್ತಿರ್ತೀವಿ ಹೌದಿಲ್ಲ ಆವಾಗ ಆ ಟೈಮ್ನ್ಯಾಗ ಏನಾಗತ್ತೆ ಪೋನ್ಪೇ ಗೀನ್ಪೇ ಮಾಡ್ಬಿಟ್ರೆ ಒಂದು ಲಕ್ಷ ಸಡೆನ್ಲಿ ಹೋಬಿಡ್ತೈತಿ ಏನು ಚಿಂತೆನೆ ಇರೊದಿಲ್ಲ ಇಲ್ಲೇನಿಲ್ಲ ಮತ್ತೆ ಅವ್ರು ತೊಗೊಂತಾರೆ ಇವ್ರು ಕಳ್ತನ ಮಾಡ್ತಾರೆ ಅವ್ರು ಮಾಡ್ತರೆ ಇವ್ರು ಮಾಡ್ತರೆ ಅವೆಲ್ಲ ಮೊದಲಿ ಚಿಂತೆ ಆಗಿಬಿಡ್ತೈತಿ ಈಗ ಸ್ಮಾರ್ಟ್ ಫೋನ್ ಬಂದಂತ ಈಗಿಂದು ಮತ್ತೆ ಫಜೀತಿನೆ ಇರೋದಿಲ್ಲ ಏನು ಇರೋದಿಲ್ಲ ಆರಾಮ ಹೋಗ್ ಪೋನ್ಪೇ ಮಾಡ್ಬಿಡದು ಏನು ಈಗ ಈಗ ಎಲ್ರು ಒಂದು ರೂಪಾಯಿ ತೊಗಂಡ್ರೆ ಪೋನ್ಪೇ ಮಾಡ್ಬೋದು ಮತ್ತೆ ಲಕ್ಷ ಗಟ್ಟಲೆ ತೊಗೊಂಡ್ರು ಪೋನ್ಪೇ ಮಾಡ್ಬೋದು ಇದರಿಂದ ನಮ್ಗೆ ಜಗತ್ತು ಭಾಳ ವಿಸ್ತಾರಗೊಂಡೈತೆ ಇದರಿಂದ ಭಾಳ ಉತ್ತಮ ಆಗೈತೆ ಮತ್ತೆ ನಮಗೆ ಕೆಲೊಂದಿಷ್ಟು ನಾವು ಶಾಲಿ ಕಲಿಯೋದರಿಂದ ಏನಾಗುತೈತೆ ಅಂದ್ರೆ ಯೋಜನೆಗಳು ಗೊತ್ತಾಗೋಗುತ್ತೆ ನಮಗೆ ಯಾ ಯೋಜನೆ ಸರ್ಕಾರಕ್ಕೆ ಸ್ಕೀಮ್ ಕೊಡಾಕುಂತೈತೆ ಈಗ ಬೆಳೆ ವಿಮಾಗೆ ಅಂತ ಕೊಡ್ತೈತೆ ಬೆಳೆ ಹಾನಿ ಅಂತ ಕೊಡ್ತೈತೆ ರೈತರಿಗೆ ಮತ್ತೆ ವಿದ್ಯಾರ್ಥಿಗಳಾದ ನಮಗೆ ಏನು ಕೊಡ್ತೈತೆ ಸ್ಕಾಲರ್ಶಿಪ್ ಕೊಡ್ತೈತೆ ಅಂಗವಿಕಲ ಇದ್ದರಿಗೆ ಅವ್ರಿಗೆ ಅಂದ್ರೆ ಸಹಾಯಧನ ಮಾಡ್ತೈತೆ ಇವೆಲ್ಲ ಸ್ಕೀಮೇ ಗೊತ್ತಿರೋದಿಲ್ಲ ನಮ್ಗೆ ಅಂತ ಸಮಯ ನಮ್ಗೆ ಏನು ಶಾಲಿ ಕಲಿಲಿಲ್ಲ ಅಂದ್ರೆ ಇವೆಲ್ಲ ಗೊತ್ತಲ್ಲ ಅಂದ್ರೆ ಹೆಂಗ್ ಮತ್ತೆ ಇಲ್ಲ ಅನ್ಯಂದ್ರೆ ಇದ ಜಗತ್ತು ಅಪ್ಡೇಟ್ ಆಗ್ತಾನೆ ಐತೆ ಇವಾಗು ಇವೆಲ್ಲ ನಮ್ಗೆ ಸ್ಕೀಮ್ ಗೊತ್ತಾಕತೆ ಇವನ್ನೆಲ್ಲ ಯಾವ ತ್ರೂ ಮಾಡ್ಬೋದು ನಾವು ಈಗ ನಾವು ಹೋಗಿ ನಾವು ಆನ್ಲೈನ್ನ್ಯಾಗೆ ಹೋಗಿ ಅಪ್ಲಿಕೇಶನ್ ಆಕಿದ್ನ್ಯಂದ್ರೆ ಈಗ ನಮ್ಮೂರಾಗೆ ಮೊನ್ನೆ ರಾಟಿ ಪನ್ ರಾಟಿದೆಲ್ಲ ಹಾಕ್ತೀವ್ ನಾವು ರಾಟಿ ಅಪ್ಲಿಕೇಶನ್ ಹಾಕೀವಿ ರಾಟಿಗೆ ಹೋಗಿ ಆನ್ಲೈನ್ನ್ಯಾಗೆ ಅಪ್ಲಿಕೇಶನ್ ಹಾಕಿದ್ವಿ ಈಗ ನಾವು ಆನ್ಲೈನ್ನ್ಯಾಗೆ ಹಾಕ್ಲಿಲ್ಲ ಅಂದ್ರೆ ಮೊಬೈಲ್ನ್ಯಾಗೆ ಹಾಕಾಕ್ ಬರ್ತೈತೆ ಅಪ್ಲಿಕೇಶನ್ ಕೂಡ ವೆಬ್ಸೈಟ್ ಓಪನ್ ಮಾಡಿ ಅದಿಕ್ಕೆ ಏನೇನು ಕೇಳ್ತೈತೆ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡ್ಕ್ಯಂತ ಹೋಬಿಟ್ವಿ ಅಂದ್ರೆ ತಾನೆ ಹಾಕ್ಯಾಂಬಿಡ್ತೈತ್ ಅದು ಜಸ್ಟ್ ಒಂದು ರೈಟ್ ಮಾರ್ಕ್ ಕೊಟ್ಕೊಂತ ಅದು ತಿಳ್ಕೊಂತ ತಿಳ್ಕೊಂತ ಹೋಬಿಟ್ವಿ ಅಂದ್ರೆ ಇಂಗ್ಲೀಷ್ ಬಂದ್ರೆ ಸಾಕು ಎಲ್ಲ ಈಗ ಇಂಗ್ಲೀಷ್ನ್ಯಾಗೆ ಆಲ್ಮೋಸ್ಟ್ ಇರತೈತಲ್ಲ ಇಂಗ್ಲೀಷ್ ಬನ್ಯಂದ್ರೆ ಅದರಿಂದ ಅಪ್ಡೇಟ್ ನಾವು ಹಂಗೆ ಅದು ಏನೇನು ಡಾಕ್ಯುಮೆಂಟ್ ಕೇಳ್ಸಿತ್ತು ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಮಾಡ್ಕ್ಯಂತ ಮಾಡ್ಕೊಂತ ಹೋಯ್ಬಿಟ್ನ್ಯಂದ್ರ್ ನಾವೇ ಅಪ್ಡೇಟ್ ಮಾಡ್ಬೋದು ನಾವೇ ಹಾಕಿಬಿಡ್ಬೋದು ಇದು ಸರ್ಕಾರದ ಸ್ಕೀಮ್ ಇರ್ತವೆ ಇಂಥವೆಲ್ಲ ನಮಗೆ ಶಾಲಿ ಕಲಿಲಿಲ್ಲ ಅನ್ಯಂದ್ರೆ ಗೊತ್ತ ಆಗಿದ್ದಿಲ್ಲ ಏನೈತೆ ಸರ್ಕಾರ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ನಮಗೆ ಶಾಲಿ ಕಲಿತ್ವಿ ಮತ್ತೆ ಇದರಿಂದ ಭಾಳ ಯೂಸ್ಫುಲ್ ಕೂಡ ಐತೆ ಯಾವ ಈ ಮತ್ತೆ ಇದು ಈಗ ಜಸ್ಟ್ ನಾ ಸ್ವಲ್ಪ ಹೇಳಿನಿ ಇನ್ನು ಈ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಇನ್ನು ಹಾಸ್ಪಿಟಲಲ್ ಅಂತೆಲ್ಲ ಅಂತ ಬನ್ಯಂದ್ರೆ ಇವಾಗ ಯಾವ ರೋಗಕ್ಕೆ ಸಹಿತ ಔಷಧಿ ಕೊಡ್ತಾರೆ ಹೌದಿಲ್ ಆವಾಗೆಲ್ಲ ಎಲ್ಲಿ ಪ್ಲೇಗ್ ಅಂತ ಒಂದು ರೋಗ ಬರ್ತಿತ್ತು ಅದು ಬಂದ್ಬಿಟ್ನ ಅಂದ್ರೆ ಎಲ್ಲರು ಸತ್ತುಬಿಡ್ತಿದ್ರು ಆದರೆ ಇವಾಗ ಹಂಗಿರಲ್ಲ ಅದು ಯಾವುದೊ ಯಾವ್ದೊಕ್ಕೆ ಈ ರೋಗ ಈ ರೋಗ ಇರಲಿ ಅದಕ್ಕೆ ಮೆಡಿಸಿನ್ ಅಂತ ಇರ್ತತೆ ಅದು ಒಂದು ಇಂಜೆಕ್ಷನ್ ಮಾಡ್ಬಿಟ್ರೆ ಅದು ಕಂಟ್ರೋಲಿಗೆ ಸಿಕ್ಬಿಡ್ತೈತೆ ಹಂಗಂತ ಈಗೆಲ್ಲ ವೈದ್ಯಕೀಯದವ್ರಿಗೆ ಸುಮಾರು ಎಲ್ಲ ಒಂದು ರೋಗಗಳಿಗೆ ಏನು ಮಾಡ್ಯಾರೆ ಅವರು ಅದಕ್ಕೆ ಔಷಧಿ ಕಂಡು ಹಿಡಿದು ಸಹ ಗುಣಮುಖ ಮಾಡಕುಂತಾರೆ ಇದರಿಂದ ನಮ್ದು ಏನು ಮಾಡಾಕುಂತೈತೆ ಅಂದ್ರೆ ಜೀವಿತಾವಧಿ ಇದು ಮರಣ ದರ ಕಡ್ಮೆ ಆಗಕೊಂತೈತೆ ಮತ್ತೆ ಶಿಶುಗಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬೇಗ ಏನರ ನೆಗಡಿ ಗಿಗಡಿ ಆದಾಗ ಆವಾಗೆಲ್ಲ ಮದ್ದು ಬರಾ ತರಾಕೆ ಕೊಪ್ಳಕ್ಕೆ ಬರಾಕೆ ಆಗಿದ್ದಿಲ್ಲ ನಮ್ಗೆ ಅಲ್ಲೆ ಮನೇಗೆ ಏನರ ಅದಿನ್ನು ಆಗಿ ನಮ್ಮ ಪಾಪು ಅಷ್ಟೊತ್ತಿಗೆ ಅದು ಮತ್ತೆ ತಲಿಗೆ ಜ್ವರ ಏರಿ ಸತ್ತು ಬಿಡ್ತೈತು ಇವಾಗ ಹಂಗಿರಲ್ಲ ಒನ್ ನಾಟ್ ಏಯ್ಟ್ಗೆ ಕಾಲ್ ಮಾಡಿ ಬಿಟ್ನ ಅಂದ್ರೆ ಅವ್ರು ಬಂದ್ಬಿಡ್ತಾರೆ ಬಂದು ಏನರ ಆಗಿತ್ತು ಅಂದ್ರೆ ದೊಡ್ಡವ್ರು ಆಗಿದ್ದನ್ನ ಕರ್ಕಂಡ್ ಹೋಗಿ ಅದಕ್ಕೆ ಮೆಡಿಸನ್ ಎಲ್ಲ ಕೊಟ್ಟು ಬಿಡ್ತಾರೆ ಅವ್ರು ಹಂಗಾಗಿ ಜಗತ್ತು ತುಂಬ ವಿಸ್ತಾರಗೊಂಡೈತೆ ಈಗ ರಸ್ತೆ ಆಗಿ ಊರಾಗೆ ಚರಂಡಿ ವ್ಯವಸ್ಥೆ ಆಗಿರ್ಬೇಕು ಇಲ್ಲಿಂದ ಸಿ ಸಿ ರೋಡಿಂದು ಆಗಿರ್ಬೋದು ಯಾಕೆಂದಿ ಆವಾಗೆಲ್ಲ ಕಲ್ಲಿಂದು ಮಣ್ಣಿಂದೆಲ್ಲ ಇರ್ತಿತ್ತು ಮಳೆಗಾಲ್ದಾಗೆಲ್ಲ ರಜ್ಜು ರಾಡಿ ಆಗ್ಬಿಡ್ತಿತ್ತು ಈಗ ಹಂಗಿಲ್ಲ ನೀರು ಎಷ್ಟು ಸುರವಿದ್ರು ಗಟ್ರ ಮುಖಾಂತರ ಹೋಯ್ಬಿಡ್ತೈತ್ ನೀರು ಎಷ್ಟಾರು ಹಾಕಿದ್ನೆಂದ್ರ್ ಹೊಲಸು ಆಗಲ್ಲ ರಜ್ಜು ಆಗಲ್ಲ ಮತ್ತು ಆರೋಗ್ಯನು ಸ್ವಚ್ಛ ಇರ್ತೈತೆ ಸರ್ಕಾರಿಗತೆ ಎಲ್ಲ ರಸ್ತೆ ಸರ್ ಮತ್ತೆ ರಸ್ತೆ ಅಗಲೀಕರಣ ಮಾಡೈತೆ ಊರಾಗೆ ಕರೆಂಟ್ ಇದ್ದಿದ್ದಿಲ್ಲ ಅಪ್ಡೇಟ್ ಆಗೈತೆ ಕರೆಂಟ್ ಆವಾಗೆಲ್ಲ ಇರ್ತಿದ್ದೆ ಇಲ್ಲ ಆವಾಗೆಲ್ಲ ಆರು ತಾಸು ಕೊಡ್ತಿದ್ದರು ಮೂರು ತಾಸು ಇಷ್ಟೆ ಕೊಡ್ತಿದ್ದರು ಮತ್ತೆ ಕರೆಂಟು ಇದನ್ನು ಇದ್ದಿದ್ದಿಲ್ಲ ಇವಾಗ ಏನು ಮಾಡೈತೆ ಇವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಕೊಡ್ತಾನೆ ಇವಾಗ ಕರೆಂಟ್ ಕೊಡ್ತಾನೆ ಮತ್ತೆ ಅದರಿಂದ ವಿದ್ಯುತ್ ಬಳಕೆ ಭಾಳ ಯೂಸ್ ಆಗುವಂಥದೈತೆ ಮತ್ತೆ ಮನೆಗೆಲ್ಲ ಆವಾಗೆಲ್ಲ ರುಬ್ಬೊ ಗುಂಡು ಅವೆಲ್ಲ ಅವೆಲ್ಲ ಜಗ್ ಇರ್ತಿದ್ವು ಇವಾಗ ಮಿಕ್ಸಿ ಬಂದ್ಬಿಡ್ತು ಅದು ಒಂದು ತಾಸು ಗಟ್ಟಲೆ ಹಿಡಿಯೋ ಕೆಲಸ ಈಗ ಏನಾಗುತ್ತೆ ಹತ್ತು ನಿಮಿಷ್ದಲ್ಲಿ ಮುಗ್ದು ಬಿಡ್ತೈತೆ ಇವಾಗ ಒಂದು ಏನರ ಹಾಕಿ ಗರ್ ಅನ್ಸಿ ಬಿಟ್ವಿ ಅಂದರೆ ರೆಡಿ ಆಗ್ಬಿಡ್ತೈತೆ ಇನ್ನು ಮಿಕ್ಸಿ ಆಗಿರ್ಬೋದು ಮನೆಗಿಂದು ನಾವು ಹಾಕೊವಂತ ಉಡುಗೆ ತೊಡಿ ಅಡಿಗೆ ಉಡುಗೆ ತೊಡಿಗೆಗಳು ಆಗಿರ್ಬೋದು ನಮ್ಗೆ ಇಷ್ಟ ಬಂದಿದ್ದು ಡ್ರಸ್ಸು ಹಾಕೊಂತೀವಿ ನಾವು ಇದರಿಂದ ನಮಗೆ ಭಾಳ ಖುಷಿ ಅನ್ಸತ್ತೆ ಮತ್ತೆ ಮತ್ತೆ ಅಭಿಪ್ರಾಯಗಳು ಅಂತೇಳ್ಬಕು ಅಂತನ್ಯಂದ್ರೆ ಚಿಕ್ಕ ಮಕ್ಕಳ್ದು ಆಗಿರ್ಬೋದು ದೊಡ್ಡೋರ್ದು ಆಗಿರ್ಬೋದು ಈ ಚಿಕ್ಕ ಮಕ್ಕಳಿಂದ ಹಿಡ್ದು ಇನ್ನು ಸಾಯುಕೆ ಕೂತರಲ್ಲ ಅಲ್ಲಿವರೆಗು ಸೈತ ಜಗತ್ತು ಅಪ್ ಕ್ಷಣ ಕ್ಷಣ ಕ್ಷಣಕ್ಕು ಸೈತ ಅಪ್ಡೇಟ್ ಆಗಿರ್ತೈತೆ ಮತ್ತೆ ಈಗಿನ ಜನ ನೋಡಿದೆ ಮೊನ್ನೆ ವಿಜ್ಞಾನಕ್ಕೆ ಇಸ್ರೋ ಇದು ಮಾಡಿತ್ತು ಮತ್ತೆ ಉಡಾವಣೆ ಮಾಡಿದ್ದರು ಜನವರಿ ಒಂದಕ್ಕೆ ಇದನೆಲ್ಲ ಭಾಳ ಉತ್ತಮ ಅನಿಸುತ್ತೆ ಯಾಕೆಂದ್ರೆ ಬೇರೆ ಜಗತ್ತಿನ ಮುಂದೆ ನಮ್ಮ ಜಗತ್ತು ಕೂಡ ಒಂದು ಶಕ್ತಿಶಾಲಿ ಅಂತ ನಾವು ಮನ್ನೆ ತೋರಿಸಿಕೊಟ್ರು ಇಸ್ರೋದವರು ಇಷ್ಟೆಲ್ಲ ಜಗತ್ತು ಅಭಿಪ್ರಾಯ ಅಪ್ಡೇಟನ್ನು ಆಗೈತೆ ಇದು ನನ್ನ ಅಭಿಪ್ರಾಯ